ಹಾಂ ಹೇಳಿ ಹಾಂ ಹೌದು ಕ್ಯೂಟ್ ಆ್ಯಂಡ್ ಕರ್ಲಿ ಅಂತ ಯಾರಿಗೆ ಎಷ್ಟು ಜನ ಇದ್ದೀರಾ ಐದು ಜನ ಇದ್ದೀರಾ ಹಾಂ ಹಾಂ ಓಕೆ ಯಾವ ಕಟ್ ಅಂತ ಹೇಳಿದ್ರಿ ಹಾಂ ಯಾವಾಗ ಬರ್ತೀರಾ ನಾಳೆ ಬರ್ತಿ ನಾಳೆ ಎಷ್ಟು ಗಂಟೆಗೆ ಬರ್ತೀರಾ ಹಾಂ ಹಾಂ ಹಾಂ ಓಕೆ ನಮ್ದು ಒಬ್ಬೊಬ್ರಿಗೆ ಒಂದೊಂದು ಥರ ಚಾರ್ಜ್ ಇರುತ್ತೆ ಹಾಂ ಫೆ ನಿಮ್ದು ಫೆದರ್ ಕಟ್ಗಿಂತ ಇದು ಲೇಸರ್ ಚೆನ್ನಾಗಿರುತ್ತೆ ಹಾಂ ಲೇಸರ್ನ ಮಾಡಿಸ್ಕೊಳ್ಳಿ ಅದು ಒಬ್ರಿಗೆ ಬಂದು ಒಂದು ಏಯ್ಟ್ ಅಂಡ್ರೆಡ್ ರೂಪಿಸಾಗುತ್ತೆ ಎಂಟ್ನೂರು ರೂಪಾಯಿ ಆಗುತ್ತೆ ಒಬ್ರಿಗೆ ಸೊ ಅದ್ರ ಜೊತೆ ಸ್ಮೂತ್ನಿಂಗು ಸಹ ಮಾಡಿಕೊಡ್ತೇವೆ ಯಾವ್ದು ಹೇಳಿ ಹಾಂ ಹಾಂ ಏರ್ ಸ್ಟ್ರೇಟ್ನಿಂಗ್ ಇರುತ್ತೆ ಮತ್ತೆ ಸ್ಮೂತ್ನಿಂಗು ಇರುತ್ತೆ ಹೌದು ಹೌದು ಕಲರಿಂಗು ಇರುತ್ತೆ ಯಾವ ಕಲರ್ ಬೇಕು ನಿಮಗೆ ಹ್ಞೂ ಫುಲ್ ಏರ್ಸ್ ಮಾಡಿಸ್ತೀರೋ ಅಥ್ವಾ ಫ್ರೆಂಟ್ ಅಷ್ಟೇಯೋ ಫ್ರೆಂಟ್ ಅಷ್ಟೇ ಹ್ಞೂ ಓಕೆ ಬನ್ನಿ ಐದು ಜನ ಇದ್ದೀರಲ್ವ ಸೊ ಕಮ್ಮಿಗೆ ಮಾಡ್ಕೋಡೋಣ ನೀವು ಯಾವ ರೇಂಜಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಫೈವ್ ಅಂಡ್ರೆಡ್ ಫೋರ್ ಅಂಡ್ರೆಡ್ ಎಲ್ಲ ಆಗೋಲ್ಲ ಅದು ತುಂಬ ಕಮ್ಮಿ ಆಗುತ್ತೆ ಒಂದು ಆರುನೂರು ರೂಪಾಯಿ ಹಂಗೆ ಮಾಡಿಕೊಡ್ಬೋದು ಐದು ಜನ ಇದ್ದೀರಲ್ಲ ನೋಡಿ ನಾಳೆ ಬನ್ನಿ ನಮ್ದು ಎಮ್ ಜಿ ರೋಡ್ ಹತ್ತಿರ ಇರೋದು ಸೊ ಗೂಗಲಲ್ಲಿ ನೋಡಿ ಗೊತ್ತಾಗುತ್ತೆ ನಮ್ದು ಮ್ಯಾಪ್ ಹಾಕ್ಕೊಂಡು ಬನ್ನಿ ಹಾಂ ಸರಿ ಓಕೆ